ಚೆನ್ನಾಗಿದ್ದೀನಮ್ಮ ನೀವೇಗಿದ್ದೀರಿ

ಹಾಂ ಸರಿ ಹ್ಞೂ ನೋಡಬೇಕಲ್ವ ಹಾಂ ಹೇಳ್ತೇವೆ ನಿಮಗೆ ಯಾವ ಹಾಂ ಯಾವುದು ನಾನ್ ವೆಜ್ ಬೇಕಾ ಆಯ್ತು ಆಯ್ತು ಆಯ್ತು ಹಾಂ ಹಾಂ ನಾರ್ಮಲಿದ್ದಾದಾದರೆ ಆಯ್ತು ಆಯ್ತು ಆಯ್ತು ಇದೆ ಇದೆ ಸುಮಾರು ಹಾಲ್ ಇದೆ ಬಂಟರ ಭವನ ಇದೆ ಹಾಂ ಬಂಟರ ಭವನ ಇದೆ ಮತ್ತು ಸಾಯಿ ಇದೆ ಸಾಯಿ ಆರ್ಕೇಡ್ ಅಂತ ಸುಜಾತಾ ಹಾಲ್ ಇದೆ ಮತ್ತು ಇದು ದೇವಿ ಹಾಂ ದೇವಿ ಅಲ್ಲಿ ಹತ್ತಿರದಲ್ಲಿ ಸಾಯಿ ಆರ್ಕೇಡ ಇದೆ ಮತ್ತೆ ಸುಜಾತ ಇದೆ ಮತ್ತು ಅಲ್ಲಿ ಬಂಟರ ಭವನ ಇದೆ ನಾರಾಯಣ ಗುರು ಇದೆ ಹಾಂ ಐನೂರು ಐನೂರು ಜನ ಕೂತ್ಕೊಳ್ಳುವ ಹಾಲ್ ಇದೆ ಅದು ದೊಡ್ಡದು ಹಾಲ್ ಸಾಯಿ ಆರ್ಕೇಡ್ ಅಂದರೆ ಅದು ನನ್ನ ಮಗಳ ಮದುವೆ ಆಗಿದ್ದು ಅಲ್ಲೇ ಹೌದೌದು ಎಲ್ಲ ಉಂಟು ನಾವು ನೀರಿದೆ ಮತ್ತೆ ನಮ್ಮ ಮನೆ ಹತ್ತಿರದವಳು ಕೆಲಸಕ್ಕೆ ಅಲ್ಲೇ ಹೋಗೋದು ಎಲ್ಲಕ್ಕು ಅಲ್ಲೇ ಇದೆ ಹೌದು ಹೌದು ನಾವು ಹಣ ಕೊಟ್ರೆ ಅವರೇ ಮಾಡ್ತಾರೆ ಎಂತ ನಿಮಗೆ ನಾನ್ ವೆಜ್ ಆದರೆ ಕಮ್ಮಿ ಆಗ್ತೇ ಜಾಸ್ತಿಯಾಗ್ತದೆ ವೆಜ್ ಆದರೆ ಕಮ್ಮಿ ಆಗ್ತದೆ ಅದೂ ಆ ಶಾಲೆ ಮೈದಾನಲ್ಲಿ ನಿಲ್ಲಿಸ್ಬೇಕು ಬೋರ್ಡ್ ಶಾಲೆ ಉಂಟಲ್ಲ ಸ್ವಲ್ಪ ಹಾಂ ಹಾಂ ಹೌದು ಪೊಲೀಸ್ ಸ್ಟೇಷನ್ದ ಹತ್ತಿರ ಇದೆ

ಹೌದು ಪಡುಬಿದ್ರಿ ಪೊಲೀಸ್ ಸ್ಟೇಷನ್ ಮತ್ತೆ ನಿಮಗೆ ಬಸ್ಸಿಳಿದು ಅದೇ ಅದೇ ಅದೇ ಸಾಯಿ ಆರ್ಕೇಡ ಸುಜಾತ ಮತ್ತು ನಾರಾಯಣ ಗುರು ಇದೆ

ಮತ್ತೆ ಡೌನ್ ಟೌನ್ ಇದೆ ಡೌನ್ ಟೌನ್ ಅಂತ ಹೇಳಿ ಆಯ್ತು ಇದೆ ಇದೆ ಇದೆ ಎಲ್ಲ ಇದೆ ಆಯ್ತು ಆಯ್ತು ಆಯ್ತು ಧನ್ಯವಾದಗಳು